ಭಾರತದಲ್ಲಿ ನಾವು ತುಂಬ ಆಹಾರ ಬಗೆಗಳನ್ನು ಕಾಣಬಹುದಾಗಿದೆ ಅದರಲ್ಲಿ ಉತ್ತರ ಭಾರತದಲ್ಲಿನ ಆಹಾರ ಪದಾರ್ಥದ ಶೈಲಿಯೇ ಬೇರೆ ಆಗಿರುತ್ತದೆ ದಕ್ಷಿಣ ಭಾರತದ ಆಹಾರ ಪದಾರ್ಥಗಳ ಶೈಲಿಯೇ ಬೇರೆ ಆಗಿರುತ್ತದೆ ಮತ್ತು ಸಾಂಬಾರು ಪದಾರ್ಥಗಳು ಭಾರತದಲ್ಲಿ ಸಾಂಬಾರು ಪದಾರ್ಥಗಳು ತುಂಬ ಬಳಕೆಯನ್ನು ನಾವು ಮಾಡ್ತಾಯಿದ್ದೀವಿ ಅದರಲ್ಲಿ ಏಲಕ್ಕಿ ಚಕ್ಕೆ ಲವಂಗ ಇಂತ ಇಂತಹ ಮುಂತಾದ ಸಾಂಬಾರು ಪದಾರ್ಥಗಳು ತುಂಬ ಮುಂಚೂಣಿಯಲ್ಲಿದಾವೆ ಅದರಲ್ಲಿ ದಾಲ್ಚಿನ್ನಿ ಇವೆಲ್ಲ ನಾವು ಭಾರತದಲ್ಲಿ ತುಂಬ ಜನಪ್ರಿಯಗೊಂಡಿರುವಂತಹ ಸಾಂಬಾರ್ ಪದಾರ್ಥಗಳು ಮತ್ತೆ ನಾವು ದೈನದಿಂದಿನ ಬದುಕಿನಲ್ಲಿ ಬಳಸುವ ಅಡುಗೆಗಳು ಕೂಡ ಎಷ್ಟೋ ಪ್ರಸಿದ್ಧಿಯನ್ನು ಪಂಡಿ ಪಡೆದಿದ್ದೇವೆ ಅದರಲ್ಲಿ ಮೈಸೂರು ಪಾಕು ಮೈಸೂರು ಪಾಕು ನಾವು ಇಡೀ ಪ್ರಪಂಚದಲ್ಲೇ ಹನ್ನೆರಡನೇ ಸ್ಥಾನವನ್ನು ಪಡೆದಿದ್ದೇವೆ ಇದು ನಮ್ಮ ಭಾರತದಲ್ಲಿ ಈ ಮಾಡುವಂತಹ ದೈನಂದಿನ ಅಡುಗೆಗಳ ಪದಾರ್ಥಗಳಲ್ಲಿ ನಮಗೆ ಹೆಮ್ಮೆಯನ್ನು ತರುವಂತಹ ಒಂದು ವಿಷಯವನ್ನು ವ್ಯಕ್ತಪಡಿಸುತ್ತದೆ